ನಮ್ಮ ಹಳ್ಳಿಗಳಲ್ಲಿ ವಿವಾಹಗಳನ್ನು ಬ್ರೋಕರ್ ಮುಖಾಂತರ ಒಬ್ಬ ಬ್ರೋಕರ್ ಕರೆದುಕೊಂಡು ಹೋಗಿ ಕನ್ಯೆ ತೋರಿಸುತ್ತಾನೆ ಕನ್ಯೆ ನೋಡೋದು ಮತ್ತು ಕನ್ಯೆ ನಮಗೆ ಮನಸ್ಸಿಗೆ ಬರುತ್ತದೆ ಅಂತ ನೋಡೋದು ಹೇಗೆ ಅಂತ್ಹೇಳಿ ವರ ಕರೆದುಕೊಂಡು ಹೋಗಿ ಒಬ್ಬ ಬ್ರೋಕರ್ ತೋರಿಸ್ತಾನೆ ನೋಡ್ತೀವಿ ಕನ್ಯೆನ ನೋಡ್ತೀವಿ ಕನ್ಯೆ ಹೇಗಪ್ಪ ನಮ್ಮ ಮನ್ಸಿಗೆ ಬರ್ತಾ ಇಲ್ಲವಾ ನೋಡುದು ಮನ್ಸಿಗೆ ಬಂದಮೇಲೆ ನೋಡಿ ಎ ಇವಾಗ ಅದನ್ನು ಕನ್ಯೆ ನೋಡಿ ಮನ್ಸಿಗೆ ಬಂದೈತನ್ದಿಂದ ಮತ್ತು ವರ ವರ ಮನ್ಸಿಗೆ ಬರಬೇಕು ವರ ಮನ್ಸಿಗೆ ಬಂದಮೇಲೆ ಮನೆಯವ್ರು ಎಲ್ಲರೂ ಕೂತು ವಿಚಾರ ಮಾಡಿ ಮತ್ತು ಮನೆಯಲ್ಲೇ ಹಿರಿಯರ್ನ ಕಳ್ಸೋದು ಹಿರಿಯರು ನೋಡೋದು ಹಿರಿಯರು ನೋಡಿಕೊಂಡು ಹಿರಿಯರಿಗೆ ಮನ್ಸಿಗೆ ಬಂದಮೇಲೆ ಮನ್ತನ ನೋಡಕ ಬರ್ತಾರೆ ಮನ್ತನ ನೋಡಿ ಈ ಮನ್ತನ ಮನ್ಸಿಗೆ ಬಂತಂದ್ರೆ ವರ ಮನ್ಸಿಗೆ ಬರಬೇಕು ಅದನ್ನು ಈ ರೀತಿ ನೋಡಿಕೊಂಡು ಎಲ್ಲರೂ ಕೂತು ಮಾತಾಡಿ ಮನಸಿಗೆ ವರ ಮನ್ಸಿಗೆ ಬಂದ್ಮೇಲೆ ಕನ್ಯೆಯೂ ಮನ್ಸಿಗೆ ಬಂದೈತೆ ಅಂದಮೇಲೆ ಆಮೇಲೆ ಹೋಗಿ ಹಿರಿಯರ ಎಲ್ಲಿ ಮುಖಾಂತರ ನೋಡಿ ವಿಚಾರ ಮಾಡಿಕೊಂಡು ಮದುವೆ ಮಾಡ್ತಾರೆ ಆ ಥರ ಮದ್ವೆ ಹಳ್ಳಿಗಳಲ್ಲಿ ಮಾಡೋದು ಸಾಂಪ್ರದಾಯಕ ಮದ್ವೆ ಮಾಡೋದು ಹೆಚ್ಚು ವರ ನೋಡೋದು ಕನ್ಯೆ ನೋಡೋದು ಈ ಥರ ಮದ್ವೆ ಮಾಡೋದೇ ಹೆಚ್ಚು ಇದನ್ನು ಮದ್ವೆ ಮಾಡೆತ್ ಮಾಡಲು ಖರ್ಚು ವೆಚ್ಚ ಮದ್ವೆಗೆ ಹೆಣ್ಣು ನೋಡೋದು ಇದನ್ನೆಲ್ಲ ನೋಡಿ ಹಳ್ಳಿಗಳಲ್ಲಿ ಮದ್ವೆ ಅಂದ್ರೆ ಸಂಪ್ರದಾಯಕ್ಕೆ ಮದ್ವೆ ಅಂದ್ರೆ ಕನ್ಯೆ ನೋಡಿ ಮದ್ವೆ ಮಾಡಿ ಮದ್ವೆ ಮಾಡಕ್ಕೆ ನೋಡೋದು ಮದ್ವೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಕನ್ಯೆ ನೋಡಿ ಬಂದಮೇಲೆ ಹಿರಿಯರು ಹೋಗಿ ನೋಡ್ಕೊಂಡ್ಬಂದು ವ ವಧುದಕ್ಷಿಣೆ ಅಂತ ಕೇಳ್ತಾರೆ ವಧು ವರದಕ್ಷಿಣೆ ಕೊಡ್ಬೇಕು ಅಂತ ಕೇಳ್ತಾರೆ ಈ ರೀತಿ ಮದ್ವೆ ಮಾಡಬೇಕು ಒಪ್ಪಿಗೆ ಆಮೇಲೆ ಮದ್ವೆ ಮಾಡ್ಬೇಕಾದ್ರೆ ಬಟ್ಟೆ ಕೊಡಿಸೋದು ಬಟ್ಟೆ ವರಗೆ ವಾಚು ಬಂಗಾರ ಇದು ಈ ರೀತಿ ಕೇಳ್ತಾನೆ ಇದನ್ನೆಲ್ಲ ನೋಡಿ ಮಾಡುತ್ತಾರ ಮದ್ವೆ ಮಾಡ್ತಾರೆ ಹಳ್ಳಿಗಳಲ್ಲಿ ಮದ್ವೆ ಮಾಡೋದು ಸಾಂಪ್ರದಾಯಕ್ವಾಗಿ ಮದ್ವೆ ಮಾಡೋದು ಆಮೇಲೆ ಊರಲ್ಲಿ ಎಲ್ಲರಿಗೂ ಬಂದು ಬಾಂಧವ್ರನ್ನು ಕರ್ಯೋದು ಬಾಂಧವ್ರು ಬಂದು ಎಲ್ಲರೂ ಕೂತು ಮದ್ವೆ ಮಾಡೋದು ಇದು ಹಳ್ಳಿ ಮದ್ವೆ ಅಂದ್ರೆ ಒಂದು ರೀತಿ ಒಂದು ಚಂದ ಮದ್ವೆ ಮಾಡೋದ್ ಅಂದ್ರೆ ಭಾಳ ಚಂದ ಮದ್ವೆಯದ್ದು ವಿಬ್ರಂಜನೆಯಿಂದ ಐದು ದಿವಸ ತಮ್ಮ ಲಗ್ನ ಪತ್ರಿಕೆ ಕಟ್ಟೋದು ಊಟ ಮಾಡಿಸೋದು ಹಳ್ಳಿಗಮಾ ಹಳ್ಳಿಯಾಗ ಎಲ್ಲರ್ನೂ ಕರೆದು ಊಟ ಮಾಡ್ಸೋದು ಮದ್ವೆ ಅನ್ನೋದು ಒಂದು ಹಬ್ಬದ ರೀತಿಯಲ್ಲಿ ಮಾಡ್ತಾರೆ ಇದನ್ನು ಐದು ರೀ ಐದು ದಿವಸದ ಒಂದು ಇದು ಮದ್ವೆ ಮಾಡೋದು ಐದು ದಿನ ಲಕ್ಸ್ಮಿ ಮಾಡದು ಮದನ್ ಮಾಡೋದು ಮದ್ವೆ ಅಂದ್ರೆ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಅದು ನಮ್ಮ ಹಳ್ಳಿಗಳಲ್ಲಿ ಮದಿವೆ ಅಂದ್ರೆ ಒಂದು ಇದು ಹಬ್ಬ ಮದ್ವೆ ಮಾಡೋದು ಮದುವೆ ಹ್ಯಾಂಗಪ್ಪ ಮಾಡೋದು ಏನು ಅನ್ನೋದು ಭೆಟ್ಟಿ ಆಗೋದು ಮದ್ವೆ ಮಾಡೋದು ಎಲ್ಲ ರೀತಿಯಿಂದ ಮಾಡ್ತಾರೆ ಚಲೋ ರೀತಿಯಲ್ಲೇ ಮಾಡ್ತಾರೆ ಮದುವೆಯನ್ನ